ಕೊಪ್ಪಳ ಜಿಲ್ಲೆಯಲ್ಲಿ ವಿವಿಧ ಬಗೆಯ ಉತ್ಪನ್ನಗಳನ್ನು ಕೃಷಿಕರು ಬೆಳೆಯುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಧಿಕವಾಗಿ ಮೆಕ್ಕೆಜೋಳ ಮೆಕ್ಕೆಜೋಳವನ್ನು ಬೆಳೆಯುತ್ತಾರೆ ಅಲ್ಲದೆ ಶೇಂಗಾವನ್ನು ಬೆಳೆಯುತ್ತಾರೆ ಅಲ್ಲದೆ ಕಡಲೆನೂ ಬೆಳೆಯುತ್ತಾರೆ ಅಲ್ಲದೆ ದಳಂಬ್ರಿಯನ್ನು ಬೆಳೆಯುತ್ತಾರೆ ಅಲ್ಲದೆ ನಾನಾ ವಿಧವಾದ ಬೆಳೆಗಳನ್ನು ಬೆಳೆಯುತ್ತಾರೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿ ಕುಷ್ಟಗಿ ತಾಲ್ಲೂಕಿನಲ್ಲಿ ಸೀಡ್ಸ್ ಮಾಡುತ್ತಾರೆ ಅದೇ ರೀತಿಯಾಗಿ ಬೆ ಉಳಿದ ಉಳಿದ ತಾಲ್ಲೂಕುಗಳಲ್ಲಿ ಹೆಸ್ರು ಗೋಧಿ ಯಲಬುರ್ಗಾ ತಾಲ್ಲೂಕಿನಲ್ಲಿ ಹೆಸ್ರನ್ನ ಬೆಳೆಯುತ್ತಾರೆ ಅದೇ ರೀತಿಯಾಗಿ ಗಂಗಾವತಿಯಲ್ಲಿ ಭತ್ತವನ್ನು ಅಧಿಕವಾಗಿ ಬೆಳೆಯುತ್ತಾರೆ ಈ ರೀತಿಯಾಗಿ ಕೊಪ್ಪಳದಲ್ಲಿ ಬೆಳೆಯುತ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಪ್ಪಳದಲ್ಲಿ ಎಲ್ಲ ಬೆಳೆಗಳನ್ನು ಬೆಳೆಯುತ್ತಾರೆ ಕೆಲ್ವೊಂದು ಕೃಷಿಕರು ಈರುಳ್ಳಿಯನ್ನು ಬೆಳೆಯುತ್ತಾರೆ ಕಾಯಿಪಲ್ಲೆಯನ್ನು ಬೆಳೆಯುತ್ತಾರೆ ಅದೇ ರೀತಿಯಾಗಿ ಸೊಪ್ಪನ್ನು ಬೆಳೆಯುತ್ತಾರೆ ಅದೇ ರೀತಿಯಾಗಿ ಮೆಣಸಿನಕಾಯಿಯನ್ನು ಬೆಳೆಯುತ್ತಾರೆ ಅದೇ ರೀತಿಯಾಗಿ ಎಲ್ಲ ವಿಧವಾದ ತರಕಾರಿ ಯಾವ್ದು ಅಂತಂದರೆ ಇದು ವ ಇದು ಇದು ಮೆಣಸಿನಕಾಯಿ ಆಮೇಲೆ ಹೆಸ್ರು ಮಡಕಿ ಆಮೇಲೆ ಇವು ಗೋಧಿ ಅದೇ ರೀತಿಯಾಗಿ ಇದು ಈರು ಇದು ಹೀಗೆ ಹೀರೆಕಾಯಿ ಸವ್ಳೆ ಜವ್ಳಿ ಕಾಯಿ ಮತ್ತಿತರ ಎಲ್ಲ ವಿಧವಾದ ಒಂದು ಬೆಳೆಯನ್ನು ಬೆಳೆಯುತ್ತಾರೆ